ಮಾನ್ಸೂನ್ ಋತುವಿನ ಬಗ್ಗೆ ಮತ್ತು ಆ ಕಾಲದಲ್ಲಿ ನಿಮ್ಮ ಪ್ರದೇಶದಲ್ಲಾಗುವ ಮಳೆಯ ಪ್ರಮಾಣದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಬ್ಬಾ ಈ ಕ್ವೆಶನ್ ಬಳ್ಳಾರಿ ಜನಕ್ಕೆ ಕೊಟ್ಟರೆ ಅಷ್ಟೇ ಕತೆ ನಾನು ನಗಬೇಕೋ ಅಳಬೇಕೋ ಗೊತ್ತಾಗೊಲ್ಲ ಮಾನ್ಸೂನ್ ಋತು ಬಳ್ಳಾರಿ ಜನ ಕಾಣೋದೇ ಇಲ್ಲ ಬಳ್ಳಾರಿಗೆ ಇರೋದು ಎರಡೇ ಎರಡು ಸೀಜನ್ಗಳು ಅದರಲ್ಲಿ ಬಿಸಿಲು ಮತ್ತು ಈ ಬಿಸಿಲು ಇಷ್ಟೇ ನೋಡಿ ನಮ್ಮ ಬಳ್ಳಾರಿದು ಬಳ್ಳಾರಿಯಲ್ಲಿ ಎಲ್ಲಿ ನೋಡಿದ್ರು ಒಂಥರ ಮರುಭೂಮಿ ಅಂತ ಅನಿಸ್ತದಪ್ಪ ಈಗೀಗ ಅಂದರೆ ಪರವಾಗಿಲ್ಲಾ ಆದರು ಒಂಥರ ಆ ಬಿಸಿಲು ಶೆಖೆ ತಡಿಯೋಕೆ ಆಗೋದಿಲ್ಲ ಹಿಂದೆ ಎಲ್ಲ ಮಳೆ ಬರ್ತಾ ಇತ್ತು ಆಲಿಕಲ್ಲು ಬಿದ್ದಿವೆ ಇಲ್ಲೀ ಅದೆಲ್ಲ ಇದೆ ಆದರೆ ಬರ್ತಾ ಬರ್ತಾ ಬರ್ತಾ ಇಲ್ಲಿ ಪಾಪುಲೇಷನ್ ಜಾಸ್ತಿ ಆಗೋಕುನು ಮತ್ತು ವೆಹಿಕಲ್ಸ್ ಮೇಯ್ನ್ಲಿ ವೆಹಿಕಲ್ಸು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಧೂಳು ಎಲ್ಲನು ಇಲ್ಲಿ ಭಾಳನೇ ಇದೆ ಸೊ ಅದರಿಂದ ನಮಗೆ ಒಂಥರ ಮಳೆ ಅನ್ನೋದೇ ಕಾಣೋದೇ ಇಲ್ಲ ನಾವು ಭಾಳ ವಿರಳ ಆಗಿದೆ ಬಿಸಿಲು ಯಾವಾಗ ನೋಡಿದರು ಬಿಸಿಲು ಅಬ್ಬಾ ಹೊರಗಡೆ ಬರಬೇಕು ಅಂತಂದ್ರೆ ಅಳು ಬರುತ್ತೆ ನಿಜವಾಗ್ಲು ಒಂದು ಈ ಬ್ಯೂಟಿ ಕಾನ್ಷಿಯಸ್ ಲೇಡೀಸ್ ನಾವು ಬ್ಯೂಟಿ ಕಾನ್ಷಿಯಸ್ ಸಹಜನೇ ಹಾಗಾಗಿ ಹೊರಗಡೆ ಬಂದ್ವಿ ಅಂತಂದರೆ ಇಬ್ ಮೊನ್ನೆ ಎಲ್ಲೋ ಹೋಗಿದ್ದೆ ನಾನು ಒಂದು ಫಂಕ್ಷನ್ಗೆ ಅಂತ ಸುಮ್ ಸುಮಾರು ಒಂದು ಫೊರ್ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋದಿತ್ತು ಅಷ್ಟೇನೇ ಆದರೆ ಅಷ್ಟು ಹೊ ಫಂಕ್ಷನಿಗೆ ಹೋಗಿ ಬರೋ ಅಷ್ಟು ಹೊತ್ತಿಗೇನೆ ನಾನು ನಾವು ಸಾರಿ ಉಟ್ಟಿದ್ರೇ ಆ ಸಾರಿ ಬ್ಲೌಸ್ ಶೇಪ್ ಏನು ಇರುತ್ತಲ್ಲಾ ಅದು ಅದೇ ಥರ ಫುಲ್ ಸ್ಕಿನ್ ಟ್ಯಾನ್ ಆಗಿ ಹೋಗಿದೆ ಟ್ಯಾನ್ ಆಗಿ ಹೋಗಿರತ್ತದೆ ಎಕ್ಸ್ಪೋಸ್ ಆಗಿರೋ ಪಾರ್ಟು ಆ ಬ್ಲೌಸ್ ಶೇಪ್ ಏನಿರುತ್ತೆ ನೆಕ್ದು ಈ ಸ್ಲೀವ್ಸು ಆ ಥರ ಎ ಶಾರ್ಟ್ ಸ್ಲೀವ್ ಹಾಕಿದಕ್ಕೆ ಕೈ ಎಲ್ಲ ಕಪ್ಪು ಬೆನ್ನೆಲ್ಲ ಕಪ್ಪು ಸಾ ಆ ಡಿಸೈನ್ ನೀಟಾಗಿ ಕಾಣ್ತಿದ್ದದು ಅದು ಮತ್ತು ವಾ ಆ ಮೇಲೆ ಒಂದು ಹದಿನೈದು ದಿನದವರ್ಗು ನಾನು ಹೊರಗಡೆ ಹೋಗೇ ಇಲ್ಲ ನಾನು ಆ ಬಿಸಿಲಿಂದ ಪ್ರೊಟೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮತ್ತು ನಾನು ನಾರ್ಮಲ್ ಆಗಿ ಆದೆ ಅದ್ಕೆ ಹೊರಗೆ ಅದೂ ಮಾಮೂಲ್ ಇದರಲ್ಲಿ ಶೆಖೆ ಜಾಸ್ತಿನೇ ಇರತ್ತು ಇರ್ತದೇ ಆಮೇಲೆ ಧೂಳು ಜಾಸ್ತಿನೇ ಸೊ ಹ್ಯಾಂಗಾಗಿ ಇಲ್ಲಿಒಂಥರ ಡಸ್ಟ್ ಅಲರ್ಜಿ ಬಹಳಷ್ಟು ಜನಕ್ಕೆ ಸಹಜ ಆಗಿ ಹೋಗಿ ಬಿಟ್ಟಿರೋದು ನನ್ಗು ಇದೆ ಆ ಪ್ರಾಬ್ಲಮ್ ಡಸ್ಟ್ ಅಲರ್ಜಿ ಆದರೆ ಬೇಸಿಗೆ ಕಾಲ ಅಂತಂದು ಅಂದಾಗ ಅದರ ಹೀಟನ್ನು ನಾವು ನಿಜವಾಗ್ಲು ಹೇಳೋಕೆ ಆಗೋಲ್ಲ ಹೊರಗಡೆ ಹೋಗಬೇಕು ಅಂತಂದರೆ ಒಂಥರ ಎಷ್ಟು ಪ್ರೊಟೆಕ್ಟ್ ಮಾಡ್ಕೊಂಡ್ರು ಸಾಲದು ನಮ್ಮ ಬಳ್ಳಾರಿಯಲ್ಲಿ ಈಗ ಹ್ಯಾಂಡ್ ಗ್ಲೋಸು ಅದು ಇದು ಎಲ್ಲ ಬಂದಿದೆ ಆದರೆ ಮುಂಚೆ ಎಲ್ಲ ಹಂಗಂಗೆ ಓಡಾಡ್ತಾ ಇದ್ವಿ ಮುಂಚಿಂದು ವಾತಾವರ್ಣ ಒಂಥರ ಬೇರೆ ಇರುತಿತ್ತು ಆಗ ಮಳೆಗಾಲ ಅಂದಾಗ ಅಟ್ಲೀಸ್ಟ್ ಸಮ್ಮರ್ ರೇಂಜ್ ಅಂತ ನೋಡ್ತಾ ಇದ್ವಿ ಆಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಆದರೆ ಬರ್ತಾ ಬರ್ತಾ ಬರ್ತಾ ಅದು ಏನು ಆಗ್ತಿದೇ ಮಳೆ ಅನ್ನೋದು ನಿಜವಾಗ್ಲು ಈ ವರ್ಷದಲ್ಲಿ ಅಂತು ನಾ ನಿಜವಾಗ್ಲು ಮಳೆನೇ ಕಂಡಿಲ್ಲ ಬಳ್ಳಾರಿ ಜನ ಬೇರೆ ಎಲ್ಲ ಕಡೆ ಎಷ್ಟು ಚಂದ ಸ್ನೋಫಾಲ್ ಆಗ್ತಿರ್ತದೆ ನಮ್ಮ ಕಡೆ ಒಂದು ಹನಿ ಮಳೆ ಇಲ್ಲ ಭಾಳನೇ ಭಾಳನೇ ಕಷ್ಟ ಆಗ್ತಿದೆ ನೀರಿಗಂತು ಒದ್ದಾಡ್ತಿದ್ದಾರೆ ಜನ ಹತ್ತು ದಿನಕ್ಕೆ ಒಂದುಸತಿ ನೀರು ಬಿಡೋದು ಅದು ಒಂದು ಅಥ್ವ ಎರಡು ತಾಸು ಅಷ್ಟೇ ಸೊ ಭಾಳ ಕಷ್ಟ ಆಗ್ತಾ ಇದೆ ಈಗ ಬೆಂಗಳೂರಲ್ಲೂ ಅದೇ ಕತೆ ಬಳ್ಳಾರಿದಂತು ಹೇಳೋದೆ ಬೇಡ ಹೊರಗಡೆ ಹೋಗಬೇಕು ಅಂತಂದರೆ ಎಲ್ಲ ಒಂಥರ ಕವರ್ಡ್ ಆಗಿ ಹೋಗಬೇಕು ಒಂದು ಸ್ಕಾರ್ಫ್ ಗ್ಲೌಸ್ ಆಮೇಲೆ ಸನ್ಸ್ಕ್ರೀನ್ ಲೋಶನ್ ಹಚ್ಕೊಳ್ಳೋದೇನು ಅಬ್ಬ ಬ್ಯೂಟಿ ಪಾರ್ಲರ್ಗೆ ಜಾಸ್ತಿ ಖರ್ಚ್ ಆಗುತ್ತೆ ಸಮ್ಮರಲ್ಲಿ ಈ ಥರ ಆದರೆ ಬಿಸಿ ಬಿಸಿಯಾಗಿ ಹಂಗೇನೆ ತಿನ್ನೋಕ್ಕುನು ಇಷ್ಟ ಆಗುತ್ತೆ ಎಷ್ಟೇ ಬಿಸ್ಲು ಇರಲಿ ಏನೇ ಇರಲಿ ಬಿಸಿ ಬಿಸಿ ರುಚಿ ರುಚಿ ಆದ ಪದಾರ್ಥಗಳ್ನ ತಿನ್ನಬೇಕು ಅಂತ ಅನ್ನಿಸ್ತಿರ್ತದೆ ಅದಂತು ಬಿಡೋದಿಲ್ಲ ನಾವು ಒಗ್ಗರಣೆ ಮಿರ್ಚಿ ಇಲ್ಲಿದು ಬಳ್ಳಾರಿದು ಫೇಮಸ ಸೊ ಅದು ಎಷ್ಟೇ ಬಿಸ್ಲು ಇರಲಿ ಮೇಲಿಂದ ಬಿಸ್ಲು ಹೊಡಿತಾ ಇರ್ತದೆ ಇಲ್ಲಿ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಎಲ್ಲ ಒಳಗೆ ಹೋಗ್ತಾ ಇರುತ್ತೆ ಹೊಟ್ಟೆ ಒಳಗೆ ನೋಡೋಣ ಈ ವರ್ಷನಾದರು ಮಳೆ ಬರುತ್ತೇನೋ ಅಂತ ಕಾದು ನೋಡೋಣ